ಹಲೋ ನೀವು ಕಾಮತ್ ಹೋಟೆಲ್ನವರಾ ನಾವು ಕಾಲ್ ಮಾಡಿದ್ದು ನಮಗೆ ನಮ್ಮದು ಆರ್ಡರ್ ಮಾಡಿದ್ದು ಊಟ ಅದರ ಸಲುವಾಗಿ ನಾವು ನಿಮ್ಗೆ ಆರ್ಡರ್ ಕಡೆಯಿಂದ ಕಾಲ್ ಮಾಡಿದ್ದೇವೆರಿ ಸರ್ ಹಲೋ ಇವಾಗ ನಾವು ನಾವು ಟೋಟಲು ನೂರು ಜನ ಇದ್ದಿದ್ದೇವೆ ನೂರು ಜನರಾಗೆ ನೂರು ಜನದ್ದು ನಮ್ಗೆ ಚಪಾತಿ ಬೇಕು ಚಪಾತಿ ಅನ್ನ ಸಾರು ಚಿಕನ್ ಸಾರು ಮಟನ್ ಸಾರು ಬಿರಾನಿ ಚಿಕನ್ ಫ್ರೈ ಮಟನ್ ಫ್ರೈ ಪಿಜಾ ನೂಡಲ್ಸ್ ಚಿಕನ್ ಲಾಲಿ ಪಾಪು ನಮ್ಗೆ ಈ ರೀತಿಯ ಚಿಕನ್ ಲಾಲಿ ಪಾಪು ಮತ್ತು ತಂದೂರಿ ರೊಟ್ಟಿ ನಾರ್ಮಲ್ ರೊಟ್ಟಿ ಚಪಾತಿ ಇಷ್ಟು ರೀತಿಯ ಸಾಮಗ್ರಿಗಳು ನಮ್ಗೆ ಬೇಕು ಊಟ ಮಾಡ್ಲಿಕ್ಕೆ ಅದರೊಳಗೆ ನಾವು ಟೋಟಲ್ ನೂರು ಜನ ನೂರು ಜನ ಇದ್ದಿದ್ದೇವೆ ನೂರು ಜನಗಳಿಗೆ ನೂರು ಜನಗಳಿಗೆ ಇಷ್ಟು ಊಟಗಳು ಬೇಕು ಅದರೊಳಗೆ ನಾವು ಐವತ್ತು ಜನ ದೊಡ್ಡೋರು ಐವತ್ತು ಜನ ದೊಡ್ಡದು ದೊಡ್ಡೋರು ಹರ ಐವತ್ತು ಜನ ಚಿಕ್ಕೋರು ಹರ ಐವತ್ತು ಜನಕ್ಕೆ ಅದ್ರೊಳಗೆ ಕೆಲವೊಬ್ಬರಿಗೆ ನೂಡಲ್ಸು ಅಂಡಾ ಕರಿ ಮತ್ತು ಕೆಲವೊಬ್ಬರಿಗೆ ನಮ್ಗೆ ಒಂದು ನೂರು ಪ್ಲೇಟ್ ಬಿರಾನಿ ಬೇಕು ಅದ್ರೊಳಗೆ ಒಂದು ಅದಕ್ಕೆ ತಕ್ಕಂತೆ ಚಿಕನ್ ಚಿಕನ್ ಸಾರು ಚಿಕನ್ ಫ್ರಾಯಿ ಮತ್ತು ಚಿಕನ್ ಲಾಲಿ ಪಾಪ್ ಬೇಕು ಮತ್ತು ಮಟನ್ ಫ್ರೈ ಮಟನ್ ಮಟನ್ ಫ್ರಾಯಿ ಮತ್ತವು ಸೀಖು ಈ ರೀತಿಯೆಲ್ಲಾ ಬೇರೆ ಬೇರೆ ರೀತಿಯ ಚಿಕನ್ ಮಟನ್ದಾಗ ಇದ್ದಿದ್ದವು ಎಲ್ಲ ಲಿಸ್ಟು ಅವು ಬೇಕು ನಮ್ಗೆ ಹಾಂ ಇಷ್ಟು ಊಟ ಆಗಿದ ಮೇಲೆ ನಮ್ಗೆ ಇದರೊಳಗೆ ನೂರು ಜನರಾಗೆ ಮತ್ತಿನ್ನು ಎಕ್ಸ್ಟ್ರಾ ಇನ್ನು ನಾಲ್ಕು ಜನ ಬಂದರೆ ಅದ್ರ ಸಲುವಾಗಿ ನಮ್ಗೆ ಚಪಾತಿಯಾಗೆ ನೂರು ಚಪಾತಿಯಾಗೆ ಇನ್ನು ಎಕ್ಸ್ಟ್ರಾ ಚಪಾತಿಗಳು ಇನ್ನೂ ಮು ನೂರು ಜನಕ್ಕೊಂದು ಹತ್ತು ಜನ ಬಂದರೆ ಹತ್ತು ಜನಕ್ಕೆಂದ್ರೆ ಇನ್ನೂ ಇಪ್ಪತ್ತು ಚಪಾತಿಗಳು ನಮಗೆ ಎಕ್ಸ್ಟ್ರಾ ಬೇಕಾಗಿವೆ ಅನ್ನದಾಗೆ ಭೀ ನಮ್ಗೆ ಒಂದು ಕಿಲೋ ಒಂದೆರಡು ಕಿಲೋ ಬಿರಾನಿ ಇನ್ನೂ ಎಕ್ಸ್ಟ್ರಾ ಮಾಡ್ಕೊಡ್ರಿ ಮತ್ತೆ ಚಿಕನ್ ಸಾರು ಭೀ ಅದ್ರೊಳಗೆ ಇನ್ನೊಂದು ಒಂದು ಕೆ ಜಿ ಎರಡು ಕೆಜಿದು ಎಕ್ಸ್ಟ್ರಾ ಮಾಡಿಕೊಡ್ರಿ ಮತ್ತು ಅದ್ರ ಸರಿಗೆ ಐಸ್ರಿ ಐಸ್ ಕ್ರೀಮ್ ಜಾಮೂನು ಮತ್ತು ಅದು ಅನ್ನ ಸಾರು ಊಟ ಮಾಡೋರಿಗೆ ಹಪ್ಪಳ ಮತ್ತ ಈ ರೀತಿದು ಬೇರೆಬೇರೆ ರಿಯ ಹಪ್ಪಳ ಮತ್ತು ಅದ್ರ ಸರಿ ಸೋಪು ಜನರಿಗೆ ಊಟ ಮಾಡಿದ್ಮೇಲೆ ಸ್ನ್ಯಾಕ್ಸಿಗಾಗಿ ಸ್ನ್ಯಾಕ್ಸಿಗಾಗಿ ಅವರಿಗೆ ಜ್ಯೂಸ್ ಮಾಜಾ ಜ್ಯೂಸು ಮತ್ತು ಸ್ಪ್ರೈಟದು ತೊಗೊಂಡ್ಬರ್ರಿ ಇಷ್ಟು ನಾವು ಆರ್ಡರ್ ಮಾಡ್ಲತ್ತೇವೆ ನಿಮ್ಗೆ ನಮ್ಗೆ ಆದಷ್ಟು ಬೇಗ ನಾವು ಹೇಳಿದಕ್ಕಿಂತ ಭೀ ಹೆಚ್ಚಿಗೆ ಹತ್ತು ಜನ ಎಕ್ಸ್ಟ್ರಾ ಆಗ್ಯಾರ ಅದರ ಸಲುವಾಗಿ ನಮ್ಗೆ ಎಸ್ಟ್ರಾ ಆರ್ಡರ್ ಕೊಡ್ಲತ್ತಿದ್ದೇವೆ ಆದಷ್ಟು ಬೇಗ ನಾವು ಹೇಳಿದ್ದ ಅಡ್ರೆಸ್ಸಿಗೆ ನೀವು ತಲುಪಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ ಅದ್ರೊಳಗೆ ಐಸ್ ಕ್ರೀಂಬ ಇನ್ನೂ ಬೇರೆಬೇರೆ ಫ್ಲೇವರ್ಗಳದ್ದು ಐಸ್ ಕ್ರೀಮ್ ಇದ್ದಿದ್ದು ಕೊಡ್ರಿ ಸ್ಟ್ರಾಬೆರಿ ಕೊಡ್ರಿ ಮತ್ತು ಅಮೂಲ್ ಕೊಡ್ರಿ ಮತ್ತು ಇದಾಗಿದ ಮೇಲೆ ಬಾದಾಮಿ ಜ್ಯೂಸು ಪೈನಪ್ಪಲ ಜ್ಯೂಸು ಆರೆಂಜ್ ಜ್ಯೂಸು ಮತ್ತು ಆರೆಂಜ್ ಜ್ಯೂಸು ಆಗಿದ್ದ ಮೇಲೆ ಅದು ಅಷ್ಟು ಆಗಿದ್ದ ಮೇಲೆ ಸ್ಪ್ರೈಟು ಥಮ್ಸ್ ಅಪ್ ಇವೆಲ್ಲದರ ಜೊತೆಯಾಗಿರಬೇಕು ಬೊಟಲ್ ಡ್ರಿಂಕ್ ವಾಟರ್ ವಾಟರ್ ಡ್ರಿಂಕು ಮತ್ತು ಡ್ರಿಂಕ್ ವಾಟರ್ ಒಂದು ಹತ್ತು ಬಾಟಲ್ ಕಳಿಸ್ಕೊಡ್ರಿ ಮತ್ತೆ ಆದಷ್ಟು ಬೇಗ ನಾವು ನಿಮ್ಮದು ಹೋಟೆಲ್ ಬಗ್ಗೆ ಒಳ್ಳೆ ರೀತಿಂದ ನಾವು ಕೇಳಿದ್ದೆವು ಅದರೆ ಕಡೆಂದು ಆದಷ್ಟು ಬೇಗ ಒಳ್ಳೆ ರೀತಿಂದ ನೀವು ನಮ್ಗೆ ನಾವು ಆರ್ಡರ್ ಮಾಡಿದ್ದು ಫುಡ್ಗಳು ಆದಷ್ಟು ಬೇಗ ನಾವು ಹೇಳಿದ್ದ ಅಡ್ರೆಸ್ಸಿಗೆ ತಲುಪಿಸಿರಿ ಕ್ರಿಶನ್ ಹೌಸ್ ಬೋರ್ನಹಳ್ಳಿ ಬೀದರ್ ಫೈ ಏಟ್ ಫೈ ಫೋರ್ ಜೀರೋ ತ್ರಿ ಈ ಅಡ್ರೆಸ್ಟಿಗೆ ಅಡ್ರೆಸ್ಸಿಗೆ ಬಂದು ನೈನ್ ಜೀರೋ ಟು ಏಟ್ ಟು ಫೈ ತ್ರಿ ಸೆವೆನ್ ಸಿಕ್ಸ್ ಒನಿಗೆ ಕಾಲ್ ಮಾಡಿರಿ ನಾವು ಅಲ್ಲಿ ಬಂದು ನಿಮ್ಮ ಆರ್ಡರನ್ನು ಸ್ವೀಕರಿಸ್ತೇವೆ ನಿಮ್ದು ನೀವು ಮಾಡಿದ್ದು ಅಡುಗೆ ಬಹಳಷ್ಟು ಒಳ್ಳೆ ರೀತಿ ರುಚಿಯಾಗಿರಬೇಕು ನಿಮ್ದು ನಿಮ್ಮ ಬೇರೆಯವರೆಲ್ಲ ಹೇಳಿದ್ದು ಕೇಳಿ ನಾವು ನಿಮ್ಮಲ್ಲಿ ಆರ್ಡರ್ ಮಾಡಿದ್ದೇವೆ ನಿಮ್ದು ಹೋಟೆಲ್ ಒಳ್ಳೆ ರೀತಿಂದ ಚೆನ್ನಾಗಿದೆ ಅಂತ ಹೇಳ್ಯಾರ ಎಲ್ಲರೂ ಅದ್ರ ಸಲುವಾಗಿ ನಾವೇನು ಮಾಡಿದೆವು ಅಂದ್ರೆ ನಿಮ್ದು ಕಾಮತ್ ಹೋಟೆಲ್ನಾಗೆ ನಾವು ಆರ್ಡರ್ ಕೊಟ್ಟಿದ್ದೇವೆ ಅದರ ಕಡೆಯಿಂದ ನಾವು ಹೇಳಿದ್ ಎಕ್ಸ್ಟ್ರಾ ಎಲ್ಲಾ ಚಪಾತಿಗಳು ಅನ್ನ ಬಿರಾನಿ ಚಿಕನು ಐಸ್ ಕ್ರೀಮು ಎಲ್ಲಾ ನಾವು ಹೇಳಿದ್ದು ಆಲ್ ಡ್ರಿಂಕ್ಸ್ ಕೂಲ್ ಡ್ರಿಂಕ್ಸ್ಗಳೆಲ್ಲಾ ಆದಷ್ಟು ಬೇಗನೇ ಹೇಳಿದ್ದ ಅಡ್ರೆಸ್ಗೆ ನಿಯರ್ ಕ್ರಿಶನ್ ಹೌಸ್ ಬೋರ್ನಹಳ್ಳಿ ಬೀದರ್ ಫೈ ಏಯ್ಟ್ ಫೈ ಫೋರ್ ಜೀರೋ ತ್ರಿ ನಮ್ಮ ಮೊಬೈಲ್ ನಂಬರ್ ನೈನ್ ಜೀರೋ ಟು ಏಟ್ ಟು ಫೈ ತ್ರಿ ಸೆವೆನ್ ಸಿಕ್ಸ್ ಒನ್ ಕಾಲ್ ಮಾಡಿರಿ ನಾವು ಬಂದು ನಿಮ್ದು ಆರ್ಡರ್ ನಾವು ಸ್ವೀಕರಿಸ್ತೇವೆ ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇವೆ